ಒಂದು ನಾಲ್ಕು ಎರಡು ಸಾವಿರದ ಎರಡು ಎರಡು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಒಂದು ಆರು ಎರಡು ಸಾವಿರದ ಹದಿನೆಂಟು ಐದು ಎಂಟು ಎರಡು ಸಾವಿರದ ಹದಿನೇಳು ಮೂರು ಆರು ಎರಡು ಸಾವಿರದ ಇಪ್ಪತ್ತೆರಡು